ರಾಜೇಶ್ ವೈನ್ಸಾ ನನ್ನ ಸಿಸ್ಟರ್ ಮದುವೆ ಇದೆ ಮುಂದಿನ ತಿಂಗ ಮುಂದಿನ ತಿಂಗಳು ಅದಕ್ಕೆ ಒಂದು ಬಗ್ ಆರ್ಡ್ರ್ ಬೇಕಿತ್ತು

ವೈನ್ಸು ಬಿಯರು ವಿಸ್ಕಿ ಒಂದು ಫುಲ್ ಬಗ್ ಆರ್ಡ್ರ್ ಬೇಕಿತ್ತು ಒಂದು ಒನ್ ಟ್ವೆಂಟೀ ಎ ಟು ಜೆಡ್ ಹಾಂ ಇನ್ನು ಯಾವ ಥರ ಇದೆ ನಿಮ್ಮತ್ತಿರ ಇಲ್ಲ ನೀವು ನೀವು ಹೌದ ಫ್ರೀ ಚಾರ್ಜಸ್ ಇರುತ್ತ ಹೌದ ನಿಮ್ಮಲ್ಲಿ ಯಾವ್ಯಾವ ಥರ ಬ್ರ್ಯಾಂಡ್ ಇದೆ ಹೌದ ಹೌದ ಹಾಗಾದರೆ ಹೌದ ಹಾಂ ಸರಿ ಹಾಗಾದರೆ ನೆಕ್ಸ್ಟ್ ಈ ಎರಡು ದಿನದ ನಂತರ ನೀವು ಡೆಲಿವರಿ ಮಾಡ್ಬೋದಾ

ಹಾಂ ಸರಿ ವಯ್ ಹಾಂ ಅದು ಒಂದು ಒನ್ ಟ್ವೆಂಟಿ ಎಟ್ ಬಿಯರು ಒನ್ ಸಿಕ್ಸ್ಟಿ ವೈನ್ಸು ಒನ್ ತರ್ಟಿ ಏಯ್ಟ್ ವಿಸ್ಕಿ ಆರ್ಡ್ರ್ ಇದು ಫ್ರೀ ಡೆಲಿವರಿ ತಾನೆ ಹಾಂ ಸರಿ ಅದನ್ನೆ ಕಳಿಸ್ಕೊಡಿ ಸರಿ ಆಯಿತು

ಹಾಂ ಆಯಿತು ನಮ್ಮನೆ ಅಡ್ರಸ್ ಹೇಳ್ತೀನಿ ಅದು ಎರಡು ದಿನ್ದಲ್ಲಿ ಡೆಲಿವರಿ ಮಾಡಕಾತವಾ ಹಾಂ ಸರಿ ಬ್ರ್ಯಾಂಡು ಕ್ವಾಲಿಟಿ ಇದೆ ತಾನೆ ಆಯಿತು ನಾವೊಂದು ಬಂದು ನೋಡ್ಕೊಂಡು ಹೋತಿನಿ ಆಮೇಲೆ ಆರ್ಡ್ರ್ ನೀವು ಮನೆ ಹತ್ತಿರ ತರಿಸಿ ಸರಿ